ಅಲೋ ಹೇಳಿ ಹಾಂ ಹಾಂ ಹೌದು ಹೇಳಿ ಯಾರು ನೀವು ಹಾಂ ಹೇಳ್ ಅಣ್ಣ ಏನಾಯ್ತು

ಹೌದಾ ತುಂಬ ಧನ್ಯವಾದಗಳು ಅಣ್ಣ ಹೇಗಿದೀರಿ ನೀವೂ ಆರಾಮ ಇದೀರಲ್ಲ ಎಲ್ಲ ನಿಮ್ಮ ಮನೆಯಲ್ಲಿ ಎಲ್ಲ ಏ ಆರಾಮ ಇದೀವಪ್ಪ ಮತ್ತೇನು ವಿಶೇಷ ಹೌದಾ ತುಂಬ ನಂಗೂ ಖುಷಿ ಅಪ್ಪ ಮತ್ತು ಎಲ್ಲರು ಫೋನ್ ಮಾಡ್ತಿರ್ತಾರೆ ಎಲ್ಲರಿಗೂ ರೆಸ್ಪಾನ್ಸ್ ಕೊಡ್ಬೇಕಲ್ಲ ಹಾಂ ಮಾತಾಡಾದ್ಮೇಲೆ ಹತ್ತು ಮಂದಿ ಫೋನ್ ಮಾಡ್ತಿರ್ತಾರೆ ಅವ್ರು ಎತ್ಲಿಲಂದ್ರೆ ಅವರೂ ಇದು ಮಾಡಿಕ್ಯಂತ ಇರ್ತಾರೆ ಮಾತಾಡಬೇಕು ಯಾಕಂದ್ರೆ ನಮ್ಮದು ವರ್ಕ್ ಇರ್ತವಲ್ಲ ಮುಗಿಸ್ಕೋ ಬಂದು ಫ್ರೀ ಇದ್ದಾಗ ಮಾತಾಡಬೇಕಲ್ಲ ಹ್ಞೂ ಹ್ಞೂ ಮತ್ತು ಊರಾಗೆಲ್ಲರೂ ಚೆನ್ನಾಗೆ ಇದ್ದಾರಲ್ಲ ಹ್ಞೂ ಹ್ಞೂ ಏನಪ್ಪಾ ಮತ್ತೇನು ವಿಶೇಷ ಏನು ಮಾತಾಡ್ಬೇಕು ಅನ್ನು ಹಾಂ ಹಾಂ ಹಾಂ ಏನು ಏನಿಲ್ಲ ಸೆಲೆಬ್ರೆಟಿ ಅಂದ್ರೆ ಅವರು ಮನುಷ್ಯರೆ ನಾವೂ ನಿಮ್ಮಂಗೆ ಕಷ್ಟಪಟ್ಟು ಬೆಳೆದೋರು ಸ್ಟಾರ್ಟಿಂಗಿನ್ಯಾಗ ಫಸ್ಟು ಎಷ್ಟೋ ಅವಮಾನಗಳೆಲ್ಲವೂ ಕಷ್ಟ ಬಿಳ್ಬೇಕ್ ನೋಡಪ್ಪ ನೀನು ಯಾವ ಕೆಲಸ ಮಾಡ್ತಿ ಅಂದರೆ ಆ ಕೆಲಸ್ದಾಗ ನಿಷ್ಠೆಯಿಂದ ಕೆಲಸ ಮಾಡ್ಕೊತ ಹೋಬಕ್

ಹೌದಾ ನೂರು ಮಂದಿ ಹಂಗ ಬಿಳಿ ಬಟ್ಟೆ ಹಾಕ್ಯಂಡ್ ಹೋಗ್ ಬಿಟ್ಟೆ ಅಂದ್ರೆ ನಿನ್ನ ನೂರು ಮಂದಿಯಾಗ್ ಯಾವ ಮುಂದೆ ಇರ್ತಾನ ಅವ್ನ ನೋಡ್ತಾ ಇಲ್ಲ ಹಿಂದ್ ಇರೋನ್ನ ನೋಡ್ತಾರ ನೀನ್ ಅಲ್ಲಿ ಒಂದು ಕಾಣ್ಬೇಕ್ ಮುಂದೆ ಇರ್ಬೇಕು ಇಲ್ಲ ಲಾಸ್ಟಿಗೆ ಇರ್ಬೇಕು ಹೌದ್ ಅದೇ ರೀತಿ ನಾವೊಂದು ಎಲ್ಲವನ್ನು ಒಂದೇ ರೀತಿ ಎಲ್ಲರೂ ಓದ್ತಿರ್ತಾರೆ ಎಲ್ಲ ರ್ಯಾಂಕ್ ಬರೋಲ್ಲ ಯಾವುದ್ರ್ ಸಲುವಾಗಿ ಬರೋಲ್ಲ ಹಾಂ ಇದನ್ನು ಹಂಗೆ ಜೀವನಾನು ನಾವು ಏನೇ ಕೆಲಸ ಮಾಡಿದರೂ ಅದ್ರ ತಕ್ಕಂತೆ ಹೋಗ್ಬೇಕು ನೋಡಿ ನೀವು ಸಾಧಾರ್ಣ ಜೀವನ ಮಾಡ್ಕೋತಿರ್ರೀ ನನ್ನದು ಸ್ವಲ್ಪ ಕೆಲಸ ಇದೆ ತಪ್ಪು ತಿಳ್ಕಳಾಕ್ ಹೋಗ್ಬೇಡಿ ಬನ್ರಿ ಯಾವಾಗನ ಒಂದು ದಿನ ಮೀಟ್ ಆಗೋಣ ಮಾತಾಡ್ಸೋಣ ಓಕೆ ಅಣ್ಣ ಓಕೆ